ನಾವು ಬಹಳ ಜನರಿಗೆ ಅಡುಗೆ ಮಾಡ್ಬೇಕು ಆದರೆ ಬಹಳ ಕಷ್ಟ ಆಗುತ್ತೆ ಯಾಕಪ್ಪ ಅಂದ್ರೆ ಇವಿಷ್ಟು ಜನ ಯಾಕೆ ಅಡುಗೆ ಮಾಡ್ಬೇಕು ನಾವು ಅವರಿಗೆ ಯಾಕ ಊಟ ಮಾಡಿ ಇಕ್ಬೇಕು ಅವ್ರಿಗೇನು ಕೈಕಾಲಿಲ್ಲ ಅಂತ ನಾವು ಆ ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ ನಾ ಅಡುಗೆ ಮಾಡೋಕ್ಕೆ ಬಹಳ ಜನ ನಮ್ಮನೆಗೆ ಬಂದರೆ ಅಕಸ್ಮಾತಾಗಿ ಬೇರೆ ಕಡೆ ಹೋದ್ರೆ ನಾವು ಅಡ್ಗೆ ಮಾಡ್ಬೇಕೆಂದ್ರೆ ಜಾಸ್ತಿ ಟಯರ್ಡ್ ಆಗ್ತೀವಿ ಅದಕ್ಕೋಸ್ಕರ ಬೇರೆರ ಮನೆಲ್ಲಿ ಆದ್ರೂ ಕೂಡ ನಮ್ಮನೆಲ್ಲಿ ಆದ್ರೂ ಕೂಡ ಯಾರಾದರೂ ರಿಲೇಶನ್ ಆದ್ರೂ ಬಂದ್ರೆ ಕೂಡ ಇವರಿಗ್ಯಾಕೆ ಮಾಡಿಡ್ಬೇಕು ನಾವಂತ ಅದೊಂಥರ ಸೋಮಾರಿತನ ಬಂದ್ಬಿಡುತ್ತೆ ಯಾಕಪ್ಪ ಅಂತಂದ್ರೆ ನಾವು ಅವರಲ್ಲಿ ಆಗುವ ಬದಲಾವಣೆಗಳನ್ನು ಮತ್ತು ಅವ್ರೇನು ಕೆಲಸ ಮಾಡೋದಿಲ್ಲ ಬಂದರೂ ನಮ್ಗೆ ಹೆಲ್ಪ್ ಮಾಡಿದ್ರೆ ಸರಿ ಹೋಗುತ್ತೆ ಅವ್ರು ಹೆಲ್ಪ್ ಮಾಡೋದಿಲ್ಲ ಏನಿಲ್ಲ ಅವರು ಬಂದು ಊಟ ಮಾಡೋದು ಸುಮ್ನೆ ಕೂತ್ಕೊಳೋದು ಅದಕ್ಕೋಸ್ಕರ ಅವರಿಗೆ ಯಾಕೆ ನಾವ್ಯಾಕೆ ಅಡುಗೆ ಮಾಡಿ ಹಾಕ್ಬೇಕು ಅವರಿಗೆ ಅಂತ ಅದು ಯೋಚನೆ ಬರ್ತೆ ಮತ್ತೆ ಯಾಕಪ್ಪ ಯಾವ್ಯಾವ ವಿಧಾನಗಳನ್ನು ಅನುಸರಿಸ್ತೇವೆ ಅಂತ ಅಂದರೆ ಅಡುಗೆ ಮಾಡಿರಿ ನಾವು ಯಾವ ಐಟಮ್ ಮಾಡಬೇಕು ಅವ್ರಿಗೋಸ್ಕರ ಅವ್ರು ನಾವು ಇಷ್ಟ ಆದರೆ ಆದರೆ ನಾವು ಅವರಿಗೆ ಏನಾನ ಆಗ್ಲಿ ಅವ್ರು ಕೇಳಿದ್ದು ಮಾಡಿಡಭೌದು ಮತ್ತೆ ಅವ್ರು ಹೆಲ್ಪ್ ಮಾಡೋಕ್ಕೆ ಬಂದರೆ ಹೆ ಇರಲಿ ಬಿಡು ಅವ್ರು ಎಲ್ಪ್ ಮಾಡೋಕ್ಕೆ ಬಂದರಲ್ಲಾ ಅಂತ ನಾವು ಅವರಿಗೆ ಹೆಲ್ಪ್ ಮಾಡಿ ಅವರಿಗೇನು ಇಷ್ಟ ಬಂತು ಆ ಅಡುಗೆ ಮಾಡಿ ಅವರಿಗೆ ಅತಿಥಿ ಉಪಚಾರ ಎಲ್ಲವನ್ನು ಮಾಡಿ ಅವ್ರು ಕಳಿಸ್ಬೌದಾಗಿತ್ತು ಮತ್ತೆ ಅವರೇನು ಕೆಲಸ ಮಾಡದೇ ಸುಮ್ನೆ ಊಟ ಮಾಡಿ ಮಲಗಿ ಅಷ್ಟೇ ಜ್ಯೂಸ್ ಕುಡಿದು ಬಂದು ಅದೇ ಮಾಡಿದ್ರೆ ನಮ್ಗೆ ಹಿಂಗೆ ಮಾಡೋಕ್ಕೆಲ್ಲ ಆಗೋದೆ ಇಲ್ಲ ಅದಕ್ಕೋಸ್ಕರ ನಾವು ಅಡುಗೆ ಮಾಡಬೇಕಾದರೆ ಅವ್ರಿಗೆ ಯಾರಿಗೇನು ಆಗಲಿ ಹೆಣ್ಮಕ್ಳಿಗೆ ಅಡ್ಗೆ ಮಾಡೋಕ್ಕೆ ಅಂದ್ರೆ ಅದೊಂಥರ ಟಯರ್ಡೊ ಏನು ಕೆಲಸ ಇದು ಇದಯ ಎಂಥ ಕೆಲಸಪ್ಪ ಏನು ಮಾಡಲಿ ಅದೇ ಹಳ್ಳಿಯಗಾದರೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಅಡುಗೆ ಮಾಡಿದ್ರೆ ಸಾಯಂಕಾಲ ಒಂದು ಅಡ್ಗೆ ಮಾಡಿ ಬೆಳಿಗ್ಗೆ ಒಂದು ಮಾಡಿದ್ರೆ ಆಯ್ತು ಮತ್ತೆ ಸಾಯಂಕಾಲ ಅಡುಗೆ ಮಾಡಬೇಕಾತು ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ನಾವು ಬೆಳಿಗ್ಗೆ ಮಾಡಿ ಬರೇ ದಿನ ಇದೆ ಚಿಂತೆ ಮಾಡ್ಬೇಕು ಅಡುಗೆ ಮಾಡ್ಬೇಕಂತೆ ಅದಕ್ಕೋಸ್ಕರ ಮತ್ತೆ ಇದು ಸಿಟಿಯಾಗಾದರೆ ಅವ್ರು ಬೆಳಿಗ್ಗೆ ಒಂದು ಐಟಮ್ ಸಾಯಂಕಾಲ ಒಂದು ಐಟಮ್ ಮಧ್ಯಾಹ್ನ ಒಂದು ಐಟಮ್ ಅದೆಲ್ಲ ಐಟಮ್ ಐಟಮ್ ಹಾಕಬೇಕಾತು ಅದಕ್ಕೋಸ್ಕರ ಇದು ಜಾಸ್ತಿ ಜನ ಬಂದಾಗ ಅವರಿಗೆಲ್ಲಿ ಮಾಡಾಕತ್ತೆ ಒಂದಿಬ್ರು ಮೂವರು ಅಂದರೆ ಮ ಫ್ಯಾಮಿಲಿ ಅಂತ ಅಂದ್ರೆ ಸ್ವಲ್ಪ ಜನ ಇರ್ತಾರೆ ಯಾಕಪ್ಪ ಅಂದರೆ ಅವರು ಗಂಡ ಹೆಂಡ್ತಿ ಮಕ್ಳು ಅಷ್ಟೇ ಇವಾಗ ಜಾಸ್ತಿ ಜನ ಮದುವೆ ಹಂಗಾದರೆ ಅವರಿಗೆಲ್ಲ ಹಾಕಬೇಕೆಂದ್ರೆ ಸ್ವಲ್ಪ ಜಾಸ್ತಿಯೇ ಊಟ ಅಡುಗೆ ಮಾಡ್ಬೇಕಾಗುತ್ತೆ ಅದ್ಕೋಸ್ಕರ ಅವು ಮಾಡ್ಬೇಕು ಅಂತಂದ್ರೆ ಕೈ ಸುಟ್ಕೋಳ್ಳೊದು ಮತ್ತೆ ಏನೋ ಒಂದು ಅಶ್ಯಾನ್ದ ಸೆಖೆ ಆಗೋದು ಅದ್ಕೋಸ್ಕರ ಬೇಜಾರು ಆಗ್ತಿರುತ್ತೆ ಅದಕ್ಕೋಸ್ಕರ ನಾವು ಇದು ಮಾಡೋದೆ ಆಗ್ತಿರೋದಿಲ್ಲ ಅದಕ್ಕೋಸ್ಕರ ಯಾರೇನು ಆಗಲಿ ಎಲ್ಪ್ ಮಾಡ್ಕೊಳ್ತ ಅವ್ರಿಗೋಸ್ಕರ ಎಲ್ಲ ಅವರಲ್ಲಿ ಆಗುವ ಬದಲಾವಣೆಗಳು ಮತ್ತು ನಮ್ಮಲ್ಲಾಗುವ ಬದಲಾವಣೆಗಳನ್ನು ನೋಡಿ ಅವರಲ್ಲಿ ಬರುವಂತಹ ಎಲ್ಲ ಮಾಹಿತಿಗಳನ್ನು ನಾವು ತೊಗೊಂಡು ಅವರಿಗೆ ಅಡುಗೆಯನ್ನು ಎಲ್ಲ ಬೇಕಾದ ಅಡುಗೆಗಳನ್ನು ಮಾಡ್ಬೌದು ಮತ್ತು ಬಹಳ ಜನರು ಎಷ್ಟು ಜನ ಬಂದರು ಕೂಡ ನಾವು ಮಾಡುವ ಆಸಕ್ತಿ ಮತ್ತು ಉತ್ಸಾಹ ಎಲ್ಲ ಇದ್ರೆ ನಾವು ಎಷ್ಟು ಸಾವ್ರ ಜನ ಬಂದರು ಕೂಡ ಅಡುಗೆ ಮಾಡಬೋದು ಯಾಕಪ್ಪ ಅಂತಂದ್ರೆ ಅವ್ರಲ್ಲಿ ಅವ್ರ ಪ್ರೀತಿ ಉತ್ಸ ಉತ್ಸ ಉತ್ಸಾಹ ಎಲ್ಲ ಇದ್ರೆ ನಮಗೆ ಅನುಭವವನ್ನು ಜಾಸ್ತಿ ಕೊಡುತ್ತೆ ಅದರಲ್ಲಿ ಕೂಡ ಯಾವ ವಿಧಾನಗಳನ್ನು ಬಳಸಬೋದು ಅಪ ನಾವು ಅಡುಗೆ ಮಾಡುವಾಗ ಅಂತ ಅಂದರೆ ನಾವು ಸುಲಭವಾಗಿ ಜಲ್ದಿ ಮಾಡೋಕ್ಕೆ ಅಂದರೆ ಗ್ಯಾಸ್ ಸ್ಟವ್ಗಳ ಮೂಲಕ ಕರೆಂಟ್ಗಳ ಮೂಲಕ ಈ ಆಗಿನ ಕಾಲದಲ್ಲಿದ್ದಿಲ್ಲವೆಲ್ಲ ಏನೆಂದ್ರೆ ಕಟ್ಗೆ ಒಲೆ ಮೇಲೆ ಮಾಡ್ಬೇಕು ಆಗಿತ್ತಲ್ಲ ಆವಾಗ ಜಾಸ್ತಿ ಟೈಮ್ ತೊಗೊಳ್ತಿತ್ತು ಈಗ ಟೈಮೆ ತೊಗೊಳ್ಳೋದಿಲ್ಲ ಯಾಕಪ್ಪ ಅಂತಂದ್ರೆ ಇದು ಎಲ್ಲ ಆನ್ ಲೈನ್ ಕುಕಿಂಗ್ ಬಂದುಬಿಟ್ಟತೆ ಆವಾಗೆಲ್ಲ ಏನು ಇದು ಇವಾಗೇನು ಗ್ಯಾಸ್ ಕೂಡ ಮಾಡಿಬಿಟ್ರೆ ಆಯ್ತು ಅಡುಗೆ ಎಲ್ಲ ಫಿನಿಶ್ ಆಗೋಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಬಹಳ ಜನರು ಇಷ್ಟು ಜನರು ಬರಲಿ ಅಡುಗೆ ಮಾಡೋಕ್ಕೆ ನಾವು ಅದರಲ್ಲಿ ಐಟಮ್ ಐಟಮ್ ಅಡುಗೆ ಮಾಡಬೇಕು ಪಲಾವು ಚಿತ್ರಾನ್ನ ಕೂರ್ಮ ಸಾಂಬಾರು ಅನ್ನ ಮತ್ತೆ ಹಲವಾರು ರೀತಿಯಂಥ ಮಾಡಬೋದು ಮತ್ತು ಸ್ವೀಟ್ ಆದರೆ ಲಡ್ಡು ಮತ್ತು ಖಾರ ಆದರೆ ಬುಂದಿ ಹಲವಾರು ಮತ್ತೆ ಇದು ಮಸಾಲೆ ಐಟಮ್ ಅಂತಂದ್ರೆ ಚಿಕನ್ ಮಟನ್ ಹಲವಾರು ರೀತಿಯನ್ನು ವಿಧಾನಗಳನ್ನು ಮಾಡಬೌದು ಮತ್ತೆ ಅದರಲ್ಲಿ ನಾವು ಅವರ ಅವರವರ ಮನಸ್ಥಿತಿಗೆ ಮತ್ತು ಅವರವರ ಪದ್ಧತಿಗೆ ತಕ್ಕಂತೆ ನಾವು ಅವದ್ರಲ್ಲಿ ಬದಲಾವಣೆಯನ್ನು ಮೊದಲು ಮಾಡಲು ಸಾಧ್ಯವಾಗುತ್ತದೆ ಅದಕ್ಕೋಸ್ಕರ ನಾವು ಬಹಳ ಜನರಿಗೆ ಅಡುಗೆ ಮಾಡಲು ಎಲ್ಲ ಮಾ ಎಲ್ಲ ರೀತಿಯ ವಿವರಗಳನ್ನು ತಿಳಿದುಕೊಂಡು ನಾವು ಹಲವಾರು ರೀತಿಯ ಮಾಹಿತಿಗಳನ್ನು ಮತ್ತು ಅದರಲ್ಲಿ ಬರುವ ಎಲ್ಲ ವಿಧಾನಗಳನ್ನು ತಿಳಿದುಕೊಂಡು ನಾವು ಅದರಲ್ಲಿ ಅಂತಹ ಮುಖ್ಯವಾಗಿ ನಮ್ಮಲ್ಲಿ ನಾವು ತಿಳಿದುಕೊಳ್ಳುತ್ತ ನಾವು ಬಹಳ ಜನರು ಎಲ್ಲ ಅಡುಗೆಗಳನ್ನು ನಾವು ಮಾಡಿದಮೇಲೆ ಹೆಂಗಿರಬೇಕಪ್ಪ ಅಂತಂದ್ರೆ ಹೆ ಅಡುಗೆ ಚೆನ್ನಾಗಿ ಮಾಡಿದ್ರು ಹೆಂಗೆ ಇತ್ತು ಅಡುಗೆ ಇಲ್ಲಪ್ಪ ಅವರೇ ಮಾಡಿದ್ದು ಊಟ ಚೆನ್ನಾಗಿತ್ತು ಇನ್ನೊಂದು ಸರಿ ಕೂಡ ಅಲ್ಲಿ ಎಲ್ಲ ತಲ್ಲಿ ಹಿಂಗೆ ಇರಬೇಕುನೋಡು ಊಟ ಅಂತ ಕೇಳೊಂಗಿರಬೇಕು ನಾವು ಅಡುಗೆ ಮಾಡಿದ್ರೆ ಇಲ್ಲ ಅದೇನು ಊಟಪ್ಪ ಏನೂ ಚೆನ್ನಾಗಿದ್ದಿಲ್ಲ ಏನಿಲ್ಲ ಅವ್ರೆನು ಊಟ ಮಾಡ್ತಾರೋ ನಮಗೆ ತಿನ್ನದೆ ಹಾಕಲಿಂತೆ ಅನ್ನೊಂಗೆ ಇರಬಾರ್ದು ಯಾಕಪ್ಪ ಅಂತ ಅಂದರೆ ಆದ್ರೆ ಅವರು ಸ್ವಲ್ಪೇ ತಿನ್ನಲಿ ಅವ್ರಿಗೆ ತೃಪ್ತಿ ಕೊಡಬೇಕು ತೃಪ್ತಿ ಕೊಡಬೇಕು ಅಂತಹ ಊಟವನ್ನು ಎಷ್ಟೇ ಜನ ಬರಲಿ ನೀವು ಮಾಡದೆ ಸ್ವಲ್ಪ ಮಾಡದೆ ನೀವು ಏನು ಐಟಮ್ ಮಾಡಿಲ್ಲ ಅಂದರು ಕೂಡ ಏನು ಮಾಡದೇ ಅನ್ನ ಸಾರೇ ಮಾಡಲಿ ಅವರಿಗೆ ತೃಪ್ತಿ ಕೊಡ್ತಾನೆ ಇರಬೇಕು ಯಾಕಪ್ಪ ಅಂತ ಅಂದರೆ ಅವರಲ್ಲಿ ಬರುವ ಬದಲಾವಣೆಗಳು ಮತ್ತೆ ಹೇ ಇಲ್ಲಪ್ಪ ಚೆನ್ನಾಗಿತ್ತು ಇವ್ರೆ ಮಾಡ್ಬೇಕು ನೋಡು ಅಂತ ಹೇಳುವಂಥ ಮನಸ್ಥಿತಿ ಅವರಲ್ಲಿ ಇರಬೇಕು